ನಮ್ಮ ಸಂಸ್ಕೃತಿಯಲ್ಲಿ ಸಮ್ ರಂಗೋಲಿ ಹಾಕುವುದು ಏಕೆಂದರೆ ನಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿರುವ ಮೂಲಕ ನಮ್ಮ ಮನೆಯಲ್ಲಿ ಹಬ್ಬ ನಡೆಯುತ್ತಿರುವ ಸಂಭ್ರಮ ಕಾಣಿಸುತ್ತದೆ ಸೂರ್ಯನಿಗೆ ತೀರ್ಥ ಎರೆಯುವುದು ಹಣೆಗೆ ಕುಂಕುಮ ಇಡುವುದೇಕೆಂದರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಇಟ್ಟುವುದರ ಮೂಲಕ ಅವರ ಮುಖದಲ್ಲಿ ಕಳೆ ತುಂಬಾ ಹೆಚ್ಚಾಗುತ್ತದೆ ಅದಲ್ಲದೆ ನಾವು ಪೂಜೆ ಮಾಡಿದ್ದೀವಿ ಅಂತಹ ಒಂದು ಭಾವನೆಯನ್ನು ಮೂಡಿಸುತ್ತದೆ ಮತ್ತು ಹೊಸ ಬಾ ಹೊಸ ಹೊಸ ಉಡುಪುಗಳನ್ನು ಧರಿಸುವುದು ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗುವುದು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆಯಲ್ಲಿ ಪೂಜೆ ಮಾಡುವುದು ಅದು ನಮ್ಮ ತೃಪ್ತಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ನಮ್ಮ ಕುಟುಂಬದವರ ಒಳ್ಳೆಯದಕ್ಕಾಗಿ ಮತ್ತು ದರ್ಗಾಕ್ಕೆ ನಾವೆಲ್ಲ ಹೋಗುವುದಿಲ್ಲ ಏಕೆಂದರೆ ನಾವು ಹಿಂದೂ ಇವರು ಉಪವಾಸ ಮಾಡುವುದು ಏಕೆಂದರೆ ನಮ್ಮ ಅನಿಸಿಕೆಗಳು ಅಥವಾ ನಮ್ಮ ಬೇಡಿಕೆಗಳು ಏನಾದರೂ ಇದ್ದರೆ ಅವು ಬೇಗನೆ ನೆರವೇರಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ